ಓಹ್ ನಿನ್ನ ನಂಬರ್ ಸೇವ್ ಮಾಡಿದ್ದೆ ಇದು ಯಾವ ನಂಬರು ಇದು ಹೊಸ ನಂಬರ್ ತಗೊಂಡ್ಯಾ ಓಹ್ ಅದಕ್ಕೆ ಇದು ಮಾಡಿರೋದು ಅದು ಎಂಟೂವರೆ ಸಾವಿರ ಆಯಿತು

ಹಾಂ ಏನಿಕ್ಕೆ ಕಾಲ್ ಮಾಡಿದೆ ಅದು ಸ್ಯಾಂಡಲ್ವುಡ್ ಅಂದ್ರೆ ನಮ್ಮದೊಂದು ಗಂಧದ ಮರ ಅದೊಂಥರ ಶ್ರೇಷ್ಠ ಅಂದು ಫೇಮಸ್ ಅದೊಂಥರ ಚೆನ್ನಾಗಿದೆ ಗಂಧದ ಮರ ಬೆಳಿತಾರೆ ನಮ್ಮ ಸೈಡು ಅದಕ್ಕೆ ತುಂಬ ಡಿಮ್ಯಾಂಡ್ ಇದೆ ಗಂಧದ ಮರ ಅದಕ್ಕೆ ಹಾಗಾಗಿ ಸ್ಯಾಂಡಲ್ ಮರ ಅಂದರೆ ಸ್ಯಾಂಡಲ್ವುಡ್ ಹಾಂ ಇಲ್ಲಿ ಹಾಕುದ್ರು ಹಾಂ ಸ್ಯಾಂಡಲ್ವುಡ್ ಅಂತ ನಮ್ಮದೊಂಥರ ಚೆನ್ನಾಗಿದೆ ಫಿಲಮ್ ಇಂಡಸ್ಟ್ರಿ ಅದು ಹಾಂ ಒಳ್ಳೆಯ ಅಂದ್ರೆ ಅದೇ ಒಂದೇ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಈ ಫಿಲಮ್ ತೆಗೀತಾರೆ ಒಂಥರ ಚೆನ್ನಾಗಿದೆ ಒಂಥರ ಚೆನ್ನಾಗಿರುತ್ತೆ ಹಾಂ ಸ್ಯಾಂಡಲ್ವುಡ್ ಮೂವೀಸ್ ಕನ್ನಡ ಮೂವೀಸ್ ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ಫಿಲಮ್ ತೆಗಿತಾರೆ ಅದಕ್ಕೆ ಅದು ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಂ ಅದೇ ಇವಾಗ ಇಲ್ಲಿ ಇದು ಹಾಂ ನಮ್ಮ ಫ್ರೆಂಡ್ ಇದ್ದಾನೆ ಒಬ್ಬ ಚಿರು ಅಂತ ಅವ್ರ ಮನೆ ಮೇಲೆ ಇದ್ದೀನಿ ನಮ್ಮ ಕನ್ನಡ ನೀನು ಮ ಈಗ ಬಂದಿದಿಯಾ ಅಲ್ಲವಾ ಮೈಸೂರಲ್ಲೇ ಇದಿಯಾ ಅಲ್ಲವಾ

ಹಾಂ ಹಾಗಾದ್ರೆ ಈಗ ಒಂದು ಶುಗರ್ ಫ್ಯಾಕ್ಟ್ರಿ ಅಂತ ಒಂದು ಫಿಲಮ್ ಬಂದಿದೆ ಅದಕ್ಕೆ ಹೋಗಣ ಹೋಗಣ ಬಾ